ಹಲೋ ಸರ್ ನಾವು ದೊಡ್ಡಬಳ್ಳಾಪುರದಿಂದ ಬರ್ತಾಯಿರೋದು ನಮ್ಮ ಮಗಳು ಆದ್ಯಾ ಅಂತ ಅವ್ರದು ಇವಾಗ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿದೆ ಬಟ್ ಪಿ ಯು ಸಿಗೆ ನಿಮ್ಮ ಕಾಲೇಜಲ್ಲಿ ಅಡ್ ಅಡ್ಮಿಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಾವು ಸೈನ್ಸು ಮಾಡಿಸೋಣ ಅಂತ ಇದ್ದೀವಿ ಬಟ್ ಯಾವ ಯಾವ ಥರ ಶಿಕ್ಷಣ ಯಾವ ಥರ ಇದೆ ಬಟ್ ಆಮೇಲೆ ಹಾಂ ಮತ್ತೆ ಹಾಂ ವ್ಯಾನ್ ಫೆಸಿಲಿಟಿ ಇದೆಯಾ ಲೈಬ್ರರಿ ಮತ್ತೆ ಯಾವ ಥರ ಶಿಕ್ಷಣ ಎಲ್ಲ ಯಾವ ಥರ ಇದೆ ಮತ್ತೆ ಊಟ ಅದೆಲ್ಲ ನಾವೇ ಕಳಿಸಬೇಕಾ ಆರ ನಿಮ್ಮ ಕಾಲೇಜಲ್ಲೇ ಕೊಡ್ತೀರಾ ಮತ್ತೆ ಫೀಸ್ ಎಲ್ಲ ಎಷ್ಟು ಎಷ್ಟಾಗತ್ತೆ ಮನ್ ತಿಂಗಳಿಗೆ ನಾವು ಕಟ್ಬೊದಾ ಮತ್ತೆ ವರ್ಷಕ್ಕೆ ಒನ್ ಸಾರಿ ಕಟ್ಬೊದಾ ಆ ಥರ ಯಾವ ಥರ ಇದೆ ಹಾಂ ಓಕೆ ಹಾಂ ಹಾಂ ಹಾಂ ಮತ್ತೆ ಮತ್ತೆಅವ್ರದು ಯುನಿಫಾಮು ಅದೆಲ್ಲ ನೀವೇ ಕೊಡ್ತೀರಾ ಅದು ನಾವು ತಗೋಬೇಕಾ ಆಯಿತು ಮತ್ತೆ ಲೈಬ್ರರಿ ಎಲ್ಲ ಇದೆಯಾ ಓಕೆ ನಾವು ಬಂದು ಭೇಟಿ ಮಾಡ್ತೀವಿ ನಿಮ್ಮನ್ನ ಓಹ್ ಓಕೆ ಥ್ಯಾಂಕ್ ಯು